ಹಾಂ ನೀವು ಆರಾಮ ಇದ್ದೀರ ಹಾಂ ಆರಾಮ ಇದೀನಿ ಮನೆಗೆ ಎಲ್ಲರೂ ಚೆನ್ನಾಗಿದಾರಾ ಹಾಂ ಹಾಂ ಎಲ್ಲರೂ ಆರಾಮ ಅದಾರೆ ರಿ ಹಾಂ ನಾಷ್ಟ ಆಯ್ತಾ ಹಾಂ ನಮ್ಮದು ಈಗ ಜಸ್ಟ್ ಆಯಿತು ಹಾಂ ನೆಕ್ಸ್ಟ ಮದ್ವೆ ಐತಂತಲ್ಲಾ ನಿಮ್ಮ ಸಿಸ್ಟರ್ದು ಹಾಂ ನೀ ಎಷ್ಟು ದಿನ ಉಳ್ಕೊತ್ಯ ಮದ್ವೆಗೆ ಹಾಂ ಹಾಂ ಹೆಂಗೆ ಹೇಗೆಲ್ಲ ಮಾಡ್ತೀರಿ ಏನು ಕಲ್ಯಾಣ ಮಂಟಪ ಬುಕ್ ಮಾಡೀರ್ಯಾ ಹಾಂ ಯಾವ ಹಾಂ ಯಾವ ಕಲ್ಯಾಣ ಮಂಟಪ ಹಾಂ ಹಾಂ ಸಭಾಭವನ ಹ್ಞೂ ಎಷ್ಟನೇ ತಾರೀಕು ಫಿಕ್ಸ್ ಆಯ್ತು ಹಾಂ ಹಾಂ ಹಾಂ ಹ್ಞೂ ಎಂಗೇಜ್ಮೆಂಟ್ ಎಲ್ಲ ಛಲೋ ಆಯ್ತಾ ಹಾಂ ಹಾಂ ಹ್ಞೂ ಮತ್ತೆ ಮದ್ವೆಗೆಲ್ಲಾ ರಿಲೇಟಿವ್ಸ್ ಎಲ್ಲಾ ಕರದೀರ ಹಾಂ ಹಾಂ ಕಾರ್ಡ್ ಹಂಚೋದ್ ಎಲ್ಲ ಮುಗೀತಾ ಹಾಂ ಹಾಂ ಹ್ಞೂ ಅಣ್ಣಾವ್ರು ಹೇಗವ್ರೆ ಆರಾಮ ಅದಾರಾ ಅಣ್ಣಾವರು ಹಾಂ ಹ್ಞೂ ಮತ್ತೇ ಹೆಂಗೆ ಮಾ ಹಾಂ ಎಲ್ಲರು ಆರಾಮಿದಾರೆ ಹೆಂಗ್ ಮಾಡ್ತೀರಾ ಮದುವೆ ನಿಮ್ಮ ಪದ್ದತಿಯಂಗೆ

ಹೌದಾ ಹ್ಞೂ ನಮ್ಮದೂ ಅದೆ ಸೇಮ್

ಮತ್ತೆ ಹೆಂಗೆ ಮಾಡ್ತೀರಿ

ಹಾಂ ಮತ್ತೆ ಮಾ ಎಷ್ಟು ದಿನ ನಡೆಯುತ್ತೆ ನಿಮ್ಮ ನಿಮ್ಮ ಮದುವೆ ನಿಮ್ಮ ಪದ್ದತಿ ನಿಮ್ಮ ಇದು ರೂಲ್ಸ್ ಪ್ರಕಾರ ಹಾಂ ಮೂರು ದಿನ ನಡಿತೈತೆ ಒ ಒಂದನೇ ದಿನ ಹಾಂ ಹಾಂ ಹಾಂ ಹಾಂ ಹಾಂ ದೂರ ದೂರ ಊರಿಂದ ಬರ್ತಾರಾ ಗೆಸ್ಟ್ ಎಲ್ಲ ಮದ್ವೆಗೆ ಯಾವ್ಯಾವ ಊರಿಂದ ಬರ್ತಾರೆ ಹಾಂ ಹಾಂ ಹಾಂ ಹಾಂ ಹೌದಾ ಹ್ಞೂ ಹ್ಞೂ ಹಾಂ ಭಾಳ ಮಂದಿ ಇದ್ದಾರಾ ರಿಲೇಟಿವ್ಸ್ ಹಾಂ ಹಾಂ ಮತ್ತೆ ಹಾಂ ಆಯಿತು ತ್ಯಾಂಕ್ ಯು ಬರೋಣ ಮದ್ವೆ ಎಲ್ಲ ಗ್ರ್ಯಾಂಡ್ ಮಾಡ್ತೀರಾ ಹಂಗಾರೆ ಹಾಂ ಓಕೆ ಹಾಂ ಹಾಂ ಊಟದ್ದು ಏನೇನು ಮಾಡ್ತೀರಿ ಹಾಂ ಹಾಂ ಪ್ಲ್ಯಾನಿಂಗ್ ಮಾಡ್ತೀರಾ ಸದ್ಯದಾಗೆ ಇನ್ನು ಹಾಂ ಆಯ್ತು ತೊಗೋರಿ ಬರ್ತೀವಿ ತೊಗೋರಿ ಮದ್ವೆಗೆ ಹಾಂ ಸರಿ